ನಮ್ಮ ಕುಟುಂಬದಲ್ಲಿ ನಾಲ್ಕು ಜನ ಇದ್ದೇವೆ ಒಬ್ಬ ಮಗ ಒಬ್ಬ ಮಗಳು ಅವ್ರಿಬ್ಬರಿಗೂ ಸ್ಕೂಲಿಗೆ ಹೋಗುವಾಗ ಅವ್ರಿಗೆ ಶಾಲೆಯ ನಿಯಮಗಳು ಏನಿವೆ ಅವುಗಳೆಲ್ಲವನ್ನ ಪಾಲಿಸಬೇಕು ಶಾಲೆಯಲ್ಲಿ ಶಿಕ್ಷಕರು ಹೇಳಿದ ರೀತಿನಲ್ಲಿ ತಾವು ಕೇಳಬೇಕು ಪಾಠ ಪ್ರವಚನಗಳನ್ನ ಅಂದಂದೇ ಏನು ಮಾಡಿದ್ದಾರೇ ಅಥ್ವಾ ಏನು ಮಾಡ್ತಾಯಿದ್ದಾರೆ ಅದು ನಮ್ಗೆ ಅರ್ಥವಾಯ್ತೆ ಇಲ್ಲವೇ ಅನ್ನೋದನ್ನ ತಿಳ್ಕೋಬೇಕು ಮನೆಗ್ ಬಂದಾಗ ಕೂತು ಪುಸ್ತಕ ತೆಗೆದು ಪಾಠ ಮಾಡಿದ ಪಾಠಗಳನ್ನಾ ಅವಲೋಕ್ಸಿ ಗಮನಿಸಿ ಏನು ವಿಷಯ ತಿಳ್ಕೊಬೇಕು ಅದನ್ನು ಅಚ್ಚುಕಟ್ಟಾಗಿ ತಿಳ್ಕೊಳೋಕೆ ನಾವು ನಮ್ಮ ಮನೆಯಲ್ಲಿ ಮಕ್ಕಳಿಗೆ ನಾವು ಗೈಡ್ ಮಾಡ್ತೇವೆ ಇನ್ನು ಸ್ನೇಹಿತ್ರು ಒಟ್ಟಿಗೆ ಹೋಗಲೇ ಬೇಕಾದಂಥ ಸಂದರ್ಭ ಬಂದಾಗ ವಾಕಿಂಗ್ ಹೋಗ್ತಿರ್ತೇವೆ ಬೆಳಗ್ಗೆ ಹೋಗ್ತೇವೆ ಸಂಜೆ ಹೋಗ್ತೇವೆ ಆ ಸಂದರ್ಭದಲ್ಲಿ ಕೆಲವು ವಿಷಯಗಳೆಲ್ಲ ಸ್ನೇಹಿತ್ರ ಜೊತೆಗೆ ಅದೂ ಕುಟುಂಬದ ಅವ್ರ ಬಗ್ಗೆ ಆಗಲೀ ಸ್ನೇಹಿತ್ರ ಬಗ್ಗೆ ಆಗಲೀ ಅಥ್ವ ಇನ್ಯಾವುದೇ ವಿಷಯಗಳನ್ನ ಕುರಿತು ಚರ್ಚೆ ಮಾಡ್ತೇವೆ ಚರ್ಚೆಯಲ್ಲಿ ಕೆಲವರು ಹೌದು ನೀವು ಹೇಳಿದ್ ಸರಿ ಇದೆ ಅಥ್ವ ಇಲ್ಲ ಅನ್ನೊದನ್ನು ಅವರೇ ತೀರ್ಮಾನ ತೆಗೆದುಕೊಳ್ತಾರೆ ಆಗಾಗ ಈ ವಾಕಿಂಗಲ್ಲಿ ಇರುವಾಗ ಹೆಚ್ಚು ಒತ್ತು ಕೊಡೋದು ದೇವರು ಶ್ರದ್ದೆ ಭಕ್ತಿ ಪ್ರೀತಿ ವಾತ್ಸಲ್ಯ ಕರುಣೆ ಈ ಜೀವನ ಮೌಲ್ಯಗಳ ಬಗೆಗೆ ಚಿಂತನೆ ನಾವು ಮಾಡ್ತಾನೆ ಇರ್ತೇವೆ ಬೇರೆ ರಾಜಕೀಯ ವಿಷಯಗಳು ಕೂಡ ಅಲ್ಲಿ ಚರ್ಚೆಗೆ ಬರ್ತಾವೆ ಆ ಸಂದರ್ಭದಲ್ಲಿ ಯಾವ ಯಾವ ರಾಜಕೀಯ ವ್ಯಕ್ತಿಗಳು ಮಾತ್ನಾಡ್ತಾರೆ ಅಥ್ವ ಕಾಮೆಂಟ್ ಮಾಡಿರ್ತಾರೋ ಅವುಗಳ್ ಬಗ್ಗೆಯೂ ಚರ್ಚೆ ಆಗುತ್ತೆ ಒಟ್ಟಾರೆ ವಸ್ತು ಸ್ಥಿತಿ ಈ ಜೀವನದ ಬದಲಾವಣೆ ಹೀಗೆ ಸಾಗ್ತಾ ಇರುತ್ತೆ ವಯಸ್ಸು ಆಗ್ತಾ ಆಗ್ತಾ ಧರ್ಮ ಮತ್ತು ಕರ್ಮ ಎರಡರ ಬಗೆಗಿನ ಚಿಂತನೆಯೇ ಜಾಸ್ತಿ ಇರುತ್ತೆ